ಶಿಕ್ಷಣ ಅನ್ನೋದು ವಯಸ್ಸು ಮಗುವಿನಿಂದ ಮತ್ತು ವೃದ್ರ ತನಕನೂ ಈಗಿನದ್ದು ವಿದ್ಯಾಭ್ಯಾಸ ಅನ್ನೋದು ಬೇಕೇ ಬೇಕಾಗಿದೆ ಮತ್ತು ಈಗ ಒಳ್ಳೆಯ ವಿದ್ಯಾಭ್ಯಾಸ ಬೇಸಿಕ್ ಚೆನ್ನಾಗಿ ಮಗುಗೆ ಬಿತ್ತು ಅಂತ ಅಂದರೆ ಮಗುವಿನ ಜೀವನ ಸರಳವಾಗಿ ಸಾಗುತ್ತೆ ಉದ್ಯೋಗದಲ್ಲಾಗಿರ್ಬೊದು ಮತ್ತು ಮುಂದೆ ಜೀವನದಲ್ಲಾಗಿರ್ಬೊದು ಮಗೂಗೆ ವಿದ್ಯಾಭ್ಯಾಸ ಅನ್ನೋದು ಬಹು ಮುಖ್ಯವಾದ ಅಂಗ ಅದು ಈಗ ಮುಂಚೆ ಎಲ್ಲ ವಿದ್ಯಾಭ್ಯಾಸ ತುಂಬಾ ಕಡಿಮೆ ಇತ್ತು ಈಗ ಅದಲ್ಲ ಈಗ ತಂದೆ ತಾಯಿನೂ ಕೂಡ ಮಗುನ ಚೆನ್ನಾಗಿ ಓದಲಿ ಅಂತ ಇಷ್ಟಪಡ್ತಾರೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಮಗುನ ಓದಿಸ್ತಾರೆ ಅದೇ ರೀತಿ ಶಿಕ್ಷಣ ಅನ್ನೋದು ಎಲ್ಲರಿಗೂ ಕೂಡ ಮಕ್ಕಳಿಂದ ವೃದ್ರ ತನಕನೂ ಬೇಕೇ ಬೇಕಲ್ಲವಾ ಅದಕ್ಕೋಸ್ಕರ ಶಿಕ್ಷಣ ಅನ್ನೋದು ಮಗುವಿನ ಮನಸ್ಸು ಶಿಕ್ಷಣದ ಕಡೆ ಒಲವಿಲ್ಲ ಅಂದ್ರೂ ಕೂಡ ನಾವು ಆ ಮಗು ಮನಸ್ಸನ್ನು ಶಿಕ್ಷಣ ಅಂದರೆ ಏನು ಹೇಗೆ ಅಂತ ಎಲ್ಲ ವ್ಯಕ್ತ ಪಡಿಸ್ಬೇಕು ಮಗೂಗೆ ಈ ಥರ ತಿಳಿವಳ್ಕೆಯಿಂದ ಹೇಳ್ತಾ ಹೋಗ್ಬೇಕು ಈಗ ನಾವು ಚೆನ್ನಾಗಿ ಓದಿದ್ವಿ ಅಂತ ಅಂದ್ರೆ ಮುಂದೆ ನಮಗೆ ಒಂದು ಒಳ್ಳೆಯ ಉನ್ನತ ಶಿಕ್ಷಣಕ್ಕಾಗಲಿ ಅವಾಗೆಲ್ಲ ನಮಗೆ ಫ್ರೀ ಸೀಟ್ ಸಿಗ್ತಾ ಹೋಗುತ್ತೆ ಉಚಿತ ತರಬೇತಿಗಳೆಲ್ಲ ಸಿಗ್ತಾ ಹೋಗುತ್ತೆ ಮತ್ತು ಉದ್ಯೋಗ ಅವಕಾಶ ಬೇಗನೆ ಸಿಗುತ್ತೆ ನಾವು ಜೀವನದಲ್ಲಿ ಬೇಗನೆ ಮುಂದುವರಿಬೊದು